ಹಾಂ ಸರ್ ನೀವು ಧಾರ್ವಾರ್ಡ ಬುಕ್ಕಿಂಗ್ ಆಫೀಸ ರೈಲ್ವೇ ಬುಕ್ಕಿಂಗ್ ಆಫೀಸ್ದವ್ರಲ್ಲ ಓಕೆ ಸರ್ ನನಗೆ ಫೆಬ್ರುವರೀ ಸೆಕೆಂಡಗೆ ನಾವು ನಾನು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸು ನಾವು ವಡೋದ್ರಾಕ್ಕೆ ಹೋಗಬೇಕಾಗ್ಯದ ಅದಕ್ಕೆ ರಿಸರ್ವೇಶನ್ ಬೇಕಾಗಿತ್ತು ಸಿಗಬಹುದಾ ನಮಗೆ ಸೆಕೆಂಡ್ ಫೆಬ್ರಿ ಹಾಂ ನಾವು ಎಷ್ಟು ಜನ ಇದ್ದೇವೆ ಹೇಳ್ತಿನಿ ನಾನು ನಾವು ಈಗ ಮೂರು ಜನ ಸೀನಿಯರ್ ಸಿಟಿಸನ್ಸ್ ಇದ್ದೇವೆ ಆಮೇಲೆ ಇಬ್ಬರು ಎಡಲ್ಟ್ಸ್ ಅಂದ್ರೆ ಅಬೌವ್ ಏಯ್ಟಿನ್ ಇದ್ದಾರೆ ಮತ್ತು ಇಬ್ಬರು ಮಕ್ಳು ಇದಾರೆ ಅದಕ್ಕೆ ನಮಗೆ ರಿಸರ್ವೇಶನ್ ಸಿಗ್ಬೌದಾ

ಅರೇ ಬಾಪ್ ರೆ ನೋಡಿರಿ ಸರ್ ಯಾವುದಾದ್ರು ಒಂದು ಟ್ರೈನು ನೋಡಿರಿ ನಾವು ಹೋಗ್ಲೇಬೇಕು ಅವತ್ತು

ಹಾಂ ಅಚ್ಛಾ ಓಕೆ ಫಸ್ಟಕ್ಕೇನಾರೂ ಸಿಗ್ಬೌದಾ ಅರ್ರೇ ಬಾಪ್ರೇ ಹಾಂಗಾರ ಸೆಕೆಂಡ್ ಫೆಬ್ರುವರಿನೆ ರಾತ್ರಿ ಎರಡು ಗಂಟೆ ಟ್ರೈನಿಗೆನೇ ನಮಗೆ ಆಗೋ ಹಂಗೆ ಮಾಡಬಹುದಾ ಓಕೆ ಫೇ ಇದು ಫೇರ್ ಎಷ್ಟು ಅದ ಅದು

ಎರಡು ಮಕ್ಕಳು ಹಾಂ ಮೂರು ವರ್ಷದ ಮೇಲ್ನವ್ರು ಇದಾರೆ ಹೌದ ಓಕೆ ನೋ ನೋ ಪ್ರಾಬ್ಲಮ್ ಹಂಗಾರೆ ನಂದು ಸೆಕೆಂಡ್ ಫೆಬ್ರುವರಿಗೆ ಟೋಟಲಿ ಸಿಕ್ಸ್ ಟಿಕೇಟ್ಸ್ ಟು ಸೀ ತ್ರೀ ಸೀನಿಯರ್ಸ ಟು ಅಡಲ್ಟ್ಸ್ ಆ್ಯಂಡ್ ಟು ಚಿಲ್ಡ್ರನ್ ಅಂದ್ರೆ ತ್ರೀ ಪ್ಲಸ್ ತ್ರೀ ಹಾಂ ಸಿಕ್ಸ್ ಸಿಕ್ಸ್ ಟಿಕೇಟ್ಸ್ ನಮ್ದು ಕಂಫಾರ್ಮ್ ಆಗಿ ನಮಗೆ ಬೇಕು ನಾನು ಫಾರ್ಮ್ ತುಂಬಿ ನಾನು ಯಾರನ್ನಾದ್ರು ಕಳಿಸ್ತೀನಿ ಪ್ಲೀಸ್ ಸ್ವಲ್ಪ ಅವ್ರಿಗೆ ರಿಸರ್ವೇಶನ್ ಮಾಡಿಸಿ ಕೊಟ್ಟುಬಿಡ್ತೀರಾ ಓಕೆ ಓಕೆ ಓಕೆ